ನಮಗೆ ಅಂದರೆ ಹೋದ ವರ್ಷ ಒಂದು ನಾಲ್ಕು ದಿನ ರಜೆ ಇತ್ತು ಹಾಗೆ ನಾಲ್ಕು ದಿನ ಮನೆಯಲ್ಲೇ ಕುತ್ಕೋಳ್ಬೇಕಲ್ಲ ಅಂತ ಹೇಳಿ ನಾವು ಎಂತ ಮಾಡಿದ್ವಿ ಗೆಳತಿಯರೆಲ್ಲ ಸೇರಿ ಒಂದು ತಿರ್ಗಲಿಕ್ಕೆ ಹೋಗುವಾ ಅಂತ ಒಂದು ಪ್ಲ್ಯಾನ್ ಮಾಡಿದ್ದು ಹಾಗೇ ಎಲ್ಲಿಗೆ ಹೋಗುವುದಂದರೆ ಬೆಂಗಳೂರಿಗೆ ಹೋಗುವ ಅಂತ ಎಲ್ಲರೂ ಡಿಸೈಡ್ ಮಾಡಿದರು ಎಲ್ಲರು ಸಹ ನಾವು ಬೆಂಗಳೂರಿಗೆ ಮೊದಲ ಸತಿ ಹೋದ ಹೋದಕ್ ಹೋಗುವುದರಿಂದ ನಮಗೆ ಅಲ್ಲಿ ಎಂಥ ವಿಷಯ ಎಂಥ ಎಲ್ಲಿಗೆ ಹೋಗಬೇಕು ಏನು ಅಂತ ಗೊತ್ತಿರ್ಲಿಲ್ಲ ಹಾಗೇ ಏನು ಮಾಡಿದ್ವಿ ಹೋದ್ವಿ ಎಲ್ಲ ರೈಲಲ್ಲಿ ನಾವು ಹೋದದ್ದು ಅಲ್ಲಿಂದ ನಾವೇನು ಒಂದು ಕ್ಯಾಬ್ ಬುಕ್ ಮಾಡಿದ್ವಿ ಅಂದರೆ ಈಗೆಲ್ಲ ಗೂಗಲಲ್ಲಿ ಬರ್ತದಲ್ವಾ ಯಾವ ಯಾವ ಪ್ಲೇಸಿಗೆ ಹೋಗಬೇಕು ಅನ್ನೋದು ಅಂತೆಲ್ಲ ಅದರ ಗೂಗಲಲ್ಲಿ ಸಿ ಗೊತ್ತಾಗ್ತದೆ ನಮಗೆ ಹಾಗೆ ಮೊಬೈಲ್ ಒಂದಿದ್ರೆ ಸಾಕು ಎಲ್ಲಿಗೆ ಸಹ ಹೋಗಿ ಬರಬಹುದು ಆದರೆ ಅದಕ್ಕಿಂತ ನಮಗೆ ಹೋಗಲಿಕ್ಕೆ ಸಹ ಒಂದು ಕಾರ್ ಬೇಕಲ್ವಾ ಹಾಗೆ ಕಾರ್ ಬುಕ್ ಮಾಡಿ ಹೋದ್ವಿ ಅವರೊಟ್ಟಿಗೆ ಹೇಳಿ ಹೀಗೀಗೆ ನಾವು ಮೊದಲ ಸರ್ತಿ ಬೆಂಗಳೂರಿಗೆ ಬಂದದ್ದು ನಿಮಗೆ ಗೊತ್ತುಂಟಾ ಇಂತಿಂಥ ಪ್ಲೇಸಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೌದಾ ಅಂತ ಕೇಳಿದ್ವಿ ಮೊದಲೇ ಹತ್ತೋಕ್ಕಿಂತ ಮುಂಚೆ ಹಾಗೆ ಅವರು ಹೇಳುದು ಹಾಂ ಗೊತ್ತುಂಟು ಅವರ ಅದೇ ಊರ್ನವರಾಗಿದ್ರೆ ಅವರಿಗೆ ಗೊತ್ತೇ ಇರ್ತದೆ ಸಾಮಾನ್ಯವಾಗಿ ಹಾಗೆ ಅವರು ಹೇಳಿದರು ಕರ್ಕೊಂಡು ಹೋಗ್ತೇವೆ ಅಂತ ಕರ್ಕೊಂಡು ಹೋದರು ಮತ್ತು ಎಲ್ಲಿ ಒಳ್ಳೆಯ ಊಟ ಸಿಗ್ತದೆ ಅವ್ರೊಟ್ಟಿಗೆ ಕೇಳಿದ್ದು ನಾವು ಅವರು ಹೇಗೇಗೆ ಒಂದು ಪ್ಲೇಸಿಗೆ ಹೇಳಿದರು ಅಲ್ಲಿ ಕರ್ಕೊಂಡು ಹೋದರು ಮತ್ತೆ ನಾವು ನಾಲ್ಕು ದಿನ ಅಲ್ಲಿದ್ದರಿಂದ ನಮಗೆ ಒಳ್ಳೆಯ ರೂಮ್ಸ್ಗಳನೆಲ್ಲ ತೋರ್ಸ್ಕೊಟ್ರು ಹಾಗೆ ನಾಲ್ಕು ದಿನ ನಾವು ಅದೇ ಕ್ಯಾಬ್ ಬುಕ್ ಮಾಡಿದ್ವಿ ತುಂಬ ಖುಷಿ ಆಯಿತು ಅಂದರೆ ಎಲ್ಲರು ಸಹ ನಾವು ಹೇಳಿದಾಗೆ ಅಂದರೆ ನಮಗೆ ಇಂತಿಂಥ ಪ್ಲೇಸಿಗೆ ಹೋಗಿ ಕರ್ಕೊಂಡು ಹೋಗಬೇಕು ಅಂದರೆ ವೈಟಿಂಗ್ ಮಾಡಬೇಕು ಅದೆಲ್ಲ ಅವ ಕೆಲವರಿಗೆ ಅಷ್ಟು ಪೇಷನ್ಸ್ ಎಲ್ಲ ಇರುವುದಿಲ್ಲ ಹಾಗೆ ಇವರು ಹಾಗೆ ಅಲ್ಲ ಒಳ್ಳೆಯ ರೀತಿ ನಮಗೆ ರೆಸ್ಪಾನ್ಸ್ ಕೊಟ್ಟರು ಅದೊಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ಇನ್ನು ಬೆಂಗಳೂರಿಗೆ ಹೋಗುವಾಗ ಅವರ ನಂಬರ್ ಎಲ್ಲ ತಕೊಂಡು ನಾವು ನೆಷ್ಟ್ ಅವರ ಕ್ಯಾಬಲ್ಲೇ ಹೋಗುವುದಂತ ಡಿಸೈಡ್ ಮಾಡಿದ್ವಿ